ಇಲ್ಲಿ ಧಾರ್ಮಿಕ ಅಂತ ಹೇಳಿ ಬಂದರೆ ಇಲ್ಲಿ ಉಚ್ಚಿಲದಲ್ಲಿ ನಮ್ಮದು ಊರದ್ದು ಪಕ್ಕ ನಮ್ಮದು ಕಾಪು ಆದರೆ ಉಚ್ಚಿಲದಲ್ಲಿ ಮಹಾಲಕ್ಷ್ಮೀ ದೇವಸ್ಥಾನ ಅಂತಿದೆ ಆ ದೇವಸ್ಥಾನ ಇತ್ತೀಚೆಗೆ ಜೀರ್ಣೋದ್ಧಾರ ಆಯಿತು ಮಹಾಲಕ್ಷ್ಮೀ ದೇವಸ್ಥಾನ ಅಂತೇಳಿದರೆ ಅದು ಮೊಗವೀರರ ಮೊಗವೀರ್ರು ಏನು ಮೀನು ಹಿಡೀತಾರಲ ಮೊಗವೀರದ್ದು ದೇವಸ್ಥಾನ ಅದು ದೇವಸ್ಥಾನ ಅಂದರೆ ಮಹಾ ಮಹಾಲಕ್ಷ್ಮೀ ದೇವಸ್ಥಾನ ದೇವರನ್ನು ಅವರು ಆಚರಣೆ ಮಾಡ್ತಾರೆ ಜಾಸ್ತಿ ಹಾಗೇ ಅದು ಆ ಮೊಗವೀರರಿಗೆ ಸಂಬಂಧಪಟ್ಟಂಥ ದೇವಸ್ಥಾನ ಅದು ಜೀರ್ಣೋದ್ಧಾರ ಆಗಿ ಒಂದು ವರ್ಷ ಆಯಿತು ಇದು ಎರಡನೇ ದಸರಾಕ್ಕೆ ಅವರು ಮೊನ್ನೆ ಗ್ರ್ಯಾಂಡ ಫಂಕ್ಷನ್ ಮಾಡಿದ್ದಾರೆ ಹೋದ ದಸರಾದ ಮುಂಚೆ ಅದು ಜೀರ್ಣೋದ್ಧಾರ ಆಗಿ ತುಂಬ ಕೋಟಿಗಟ್ಟಲೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಆ ಮೊಗವೀರ್ರು ಎಲ್ಲ ತುಂಬ ಅದನ್ನು ಸಪೋರ್ಟಿವ್ ಸಪೋರ್ಟ್ ಮಾಡಿ ಅದರ ಜೀರ್ಣೋದ್ಧಾರ ಮಾಡಿದರು ಹೋದ ವರ್ಷ ಐವತ್ತು ಪವನ್ದು ಚಿನ್ನ ದೇವರಿಗೆ ಹಾಕಿದ್ದಾರೆ ದೇವರಿಗೆ ಐವತ್ತು ಪವನ್ದು ಚಿನ್ನ ಹಾಕಿದ್ದಾರೆ ಮತ್ತು ಇನ್ನೊಂದು ಹೇಳೋದಾದ್ರೆ ಅಲ್ಲಿ ಪ್ರತಿ ಪ್ರತಿ ದಿವಸ ಮಧ್ಯಾಹ್ನ ಅಲ್ಲಿ ಊಟ ಸ್ಟಾರ್ಟ್ ಮಾಡಿದ್ದಾರೆ ಪ್ರತಿ ದಿವಸ ಮಧ್ಯಾಹ್ನ ಹೋದ್ರೆ ಅಲ್ಲಿ ಊಟ ಚಾಲು ಉಂಟು ಇನ್ನೊಂದು ಏನು ಅಂತೇಳಿದರೆ ಲಾಸ್ಟ್ ಹೋದವರ್ಷ ಜೀರ್ಣೋದ್ಧಾರ ಆಗುವ ಟೈಮಲ್ಲಿ ಅಲ್ಲಿಗೆ ಅದು ಎಲ್ಲ ಇದರಲ್ಲಿ ಎಲ್ಲ ಇದರಲ್ಲಿ ಎಂತ ನ್ಯೂಸ್ ಚಾನಲ್ಗಳಲ್ಲೆಲ್ಲ ಸ್ಪ್ರೆಡ್ಡಾಗಿತ್ತು ಇಷ್ಟರವರೆಗೆ ಅಂಥದ್ದು ಎಲ್ಲಿ ಕೂಡ ಆಗಲಿಲ್ಲ ಏನಂತ ಹೇಳಿದರೆ ಜೀರ್ಣೋದ್ಧಾರ ಆದಾಗ ಆ ಒಂಬತ್ತು ನವರಾತ್ರಿ ಟೈಮಲ್ಲಿ ಒಂಬತ್ತು ಮೂರ್ತಿ ಏನಿರ್ತದೆ ಅದಕ್ಕೆ ಹೆಲಿಕಾಫ್ಟ್ರಲ್ಲಿ ಬಂದು ಹೂ ಹೂವನ್ನು ಹಾಕಿದ್ದಾರೆ ಅದು ಎಲ್ಲರುಗೂ ಸಹ ಒಂದು ಇನ್ಸ್ಪೈರಾಗಿದೆ ಅದೊಂದು ಏರಿಯಾ ಆ್ಯಕ್ಚುಲಿ ಹೇಳೋದಂತೇಳಿದ್ರೆ ಆ ಉಚ್ಚಿಲ ಹೇಳುವಂಥದ್ದು ಮುಸ್ಲಿಮ್ ಏರಿಯಾ ಅಲ್ಲಿ ಹಿಂದೂಗಳು ಕಮ್ಮಿ ಇರುವಂಥದ್ದು ಅಲ್ಲಿ ಒಂದು ಆ ಹಿಂದೂಗಳ ಒಂದು ಆ ಮೊಗವೀರರದ್ದು ಒಂದು ಬಲ ತೋರಿಸಿದ್ದಾರಂತೇಳಿದ್ರೆ ಅದು ತುಂಬ ಒಂದು ಮಿರಾಕಲ್ಲು ನನಗೆ ನಾನು ಲೈವ್ ನೋಡಿದ್ದೇನೆ ಎಲಿಕಾಫ್ಟ್ರಲ್ಲಿ ಸ ಹೂ ಹಾಕುವಾಗ ನಂಗೆ ನನ್ನ ಕೈದು ಕೂದಲೆಲ್ಲ ಇದಾಗಿದೆ ಗೂಗ್ಸ್ ಬಂಬಮ್ ಬಂದಿತ್ತು ನನ್ಗೆ ಸೊ ಅಷ್ಟು ಒಂದು ಒಂದು ಪವರ್ಫುಲ್ಲಾದಂಥ ಜಾಗ ಅಂತ ಹೇಳ್ಬೋದು ಈಗ ಅಂತು ಅದು ತುಂಬ ಫೇಮಸ್ಸಾಗಿ ಬಿಟ್ಟಾಯಿತು ಇನ್ನೊಂದು ಬಂದುಬಿಟ್ರೆ ಇಲ್ಲಿ ಕಾಪು ಮಾರಿಗುಡಿ ಮಾರಿಗುಡಿಯಲ್ಲಿ ಮೂರು ಮಾರಿಗುಡಿ ಇದೆ ಆ ಮೂರು ಮಾರಿಗುಡಿಯಲ್ಲಿ ಮಧ್ಯೆ ಮಾರಿಗುಡಿ ತುಂಬ ಫೇಮಸ್ಸಿದೆ ಪ್ರತಿ ಮಂಗಳವಾರದ ದಿವಸ ಊಟ ಪೂಜೆ ಗ್ರ್ಯಾಂಡಾಗಿರ್ತದೆ ಮತ್ತು ಇವತ್ತಿನ ದಿವಸಕ್ಕೆ ಇವತ್ತಿನ ದಿವಸ ತಗೊಂಡ್ರೆ ಇವತ್ತು ಮಾರಿ ಪೂಜೆ ಇವತ್ತು ಇದು ಕುರಿ ಕಡಿಯುವವರು ಕಡೀಬೋದು ಅಂದರೆ ಇವತ್ತು ಮಾರಿ ಪೂಜೆ ಇವತ್ತು ವರ್ಷದಲ್ಲಿ ಮೂರು ಸರ್ತಿ ಮಾರಿ ಪೂಜೆ ಬರ್ತದೆ ಇವತ್ತು ಆ ಮಾರಿ ಪೂಜೆಯ ದಿನ ಇವತ್ತು ಹಾಗೇ ನಾನು ಕೂಡ ನನ್ನ ಮನೆಗೆ ಹರಕೆಯ ಕೋಳಿ ಕೊಟ್ಟು ಕೊಯ್ಸಿಕೊಂಡು ಬಂದಾಯಿತು ಸೊ ಇದು ಕೂಡ ಫೇಮಸ್ಸಿದೆ ಕಾಪುಗೊಬ್ಬ ಕಾಪು ಬಂದವರು ಇಲ್ಲಿ ಬರದೇ ಕುತ್ಕೊಳ್ಳೋದಿಲ್ಲ ಮಾರಿಗುಡಿಯನ್ನು ಒಂದು ಸರ್ತಿಯಾದರು ವಿಸಿಟ್ ಮಾಡಿ ಹೋಗ್ತಾರೆ ನಂತರ ನೆಕ್ಸ್ಟು ಉಡುಪಿ ತಗೊಂಡ್ರೆ ಉಡುಪಿಯಲ್ಲಿ ಕೃಷ್ಣ ಮಠ ಕೃಷ್ಣ ಮಠ ಬಂದುಬಿಟ್ಟು ಆಲ್ ಓವರು ಕರ್ನಾಟಕ ಬಿಲ್ಟೇ ಫೇಮಸ್ ಅಂತ ಹೇಳ್ಬೋದು ಏಕಂದ್ರೆ ಉಡುಪಿಗೆ ಯಾರಾದರು ಇದು ಟ್ರಾವೆಲ್ ಇದಕ್ಕೆ ಟೂರಿಸಮ್ಗೆ ಬಂದ್ರು ಅಂತೇಳಿದಿದ್ದರೆ ಕೃಷ್ಣ ಮಠ ನೋಡದೆ ಕೃಷ್ಣ ಉಡುಪಿಗೆ ಬಂದವ್ರು ಹೊರಗಡೆಯಿಂದ ಬಂದವ್ರು ನನ್ನ ಹತ್ತಿರನೇ ಎಷ್ಟೋ ಜನ ಏ ಅಡ್ರೆಸ್ ಕೇಳಿದ್ದಾರೆ ಕೃಷ್ಣ ಮಠಕ್ಕೆ ಹೇಗೆ ಹೋಗೋದು ಕೃಷ್ಣ ಮಠಕ್ಕೆ ಹೇಗೆ ಹೋಗೋದು ಅಂತ ಅಂಥ ಒಂದು ವಂಡ್ರ್ಫುಲ್ಲು ಅಂಥ ಒಂದು ಫೇಮಸ್ ಜಾಗ ಅಂತ ಹೇಳಿದ್ರೆ ಅದು ಉಡುಪಿಯಲ್ಲಿ ಕೃಷ್ಣ ಮಠ ಅದರದ್ದು ವಿಶೇಷ ಹೇಳ್ಬೇಕಂತ ಹೇಳಿದರೆ ಮೊದಲಿನ ಕಾಲದಲ್ಲೆಲ್ಲ ಈ ಅಂದರೆ ಹರಿಜನ ಜಾತಿಯವರಿಗೆ ಅದರ ಒಳಗಡೆ ಬರಲಿಕ್ಕಿಲ್ಲ ಅಂದರೆ ಕೊರಗ ಜಾತಿಯವರಿಗೆ ಒಳಗೆ ಬರಲಿಕ್ಕಿಲ್ಲ ಅಂತ ಹೇಳಿ ಅಲ್ಲಿ ಒಳಗೆ ಇನ್ವೈಟ್ ಮಾಡ್ತಿರಲಿಲ್ಲಂತೆ ಯಾರನ್ನೂ ಕೂಡ ಅಂದರೆ ಆ ಒಂದು ಎಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರನ್ನು ಅಲ್ಲಿ ಒಳಗೆ ತೊಗೊಳ್ತಿರ್ಲಿಲ್ಲಂತೆ ಆವಾಗ ಏನಾಯ್ತು ಅಂತೇಳಿದರೆ ಕೃಷ್ಣ ಮಠದಲ್ಲಿ ಒಂದು ಕನಕನ ಕಿಂಡಿ ಅಂತೇಳಿದೆ ಅವಾಗ ಏನು ಮಾಡಿದ ಆ ಪರಿಶಿಷ್ಟ ಜಾತಿಯವ್ನು ಏನು ಮಾಡಿದ ಒಳಗೆ ಬಿಡ್ಲಿಲ್ಲ ಅಂತೇಳಿ ಆ ಕೃಷ್ಣ ದೇವರು ಎಲ್ಲಿರ್ತಾರೋ ಅದರದ್ದು ಒಪೋಸಿಟ್ಟು ದೇವಸ್ಥಾನದ ಹಿಂದುಗಡೆ ಬಂದು ಪ್ರೇ ಮಾಡಿದಂತೆ ಕೃಷ್ಣ ದೇವರು ಏನಾದ ಏನು ಮಾಡಿದ್ರು ಅಂತೇಳಿದರೆ ಅವನ ಭಕ್ತಿಗೆ ಒಲಿದು ಮೂರ್ತಿಯೇ ರೊಟೇಟಾಗಿ ಅಲ್ಲಿ ಕಿಂಡಿ ಓಪನ್ ಆಯಿತಂತೆ ಅದಕ್ಕೆ ಹೆಸರು ಬಂದದ್ದು ಅದು ಕನಕನ ಕಿಂಡಿ ಅಂತೇಳಿ ಕನಕನ ಕಿಂಡಿ ಅಂತೇಳಿ ಅದಕ್ಕೆ ಹೆಸರು ಬಂತು ಸೊ ಇದೆಲ್ಲ ಸ್ಟೋರಿ ಇದರಿಂದ ಕೃಷ್ಣ ಮಠ ದೇವಸ್ಥಾನ ಫೇಮಸ್ಸಾದದ್ದು ಇನ್ನೊಂದು ಏನಂತೇಳಿದರೆ ಅಲ್ಲಿ ಸಾಧಾರಣ ಒಂದು ಮಧ್ಯಾಹ್ನ ಹನ್ನೆರಡೂವರೆಯಿಂದ ಮೂರು ನು ಮೂರು ಗಂಟೆ ಮೂರು ಮೂರೂವರೆವರೆಗೂ ಊಟ ಚಾಲುವೇ ಅಂದರೆ ಅಷ್ಟು ದೊಡ್ಡ ಉಡುಪಿ ಸಿಟಿಯಲ್ಲಿ ಎವ್ರಿಡೇ ಊರಿನವ್ರೆ ಕಮ್ಮಿ ಹೋಗೋದು ಹೊರಗಡೆ ಟೂರಿಸ್ಟ್ಗಳೇ ಬರು ಬರುವಂಥದ್ದು ಜಾಸ್ತಿ ಅಲ್ಲಿ ಅಷ್ಟು ಫೇಮಸ್ ಇರುವಂಥ ಜಾಗ ಅಂತೇಳಿದರೆ ಅದು ಕೃಷ್ಣ ಮಠ ಇನ್ನು ಹೇಳೋದಂತೇಳಿದ್ರೆ ಇಲ್ಲಿ ನಮ್ಮ ಕಾಪು ಲೈಟ್ಹೌಸು ಕಾಪು ಲೈಟ್ಹೌಸ್ ತಗೊಂಡ್ರೆ ಕಾಪು ಲೈಟ್ಹೌಸು ಸಾಧಾರಣ ಎಷ್ಟೋ ವರ್ಷಗಳಿಂದ ಅದನ್ನು ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ನನ್ನ ಅಜ್ಜ ಏನಿದ್ದಾರೆ ನನ್ನ ಅಜ್ಜನ ಅಜ್ಜ ನನ್ನ ಅಜ್ಜನ ಅಜ್ಜ ಅದು ಸ್ಥಾಪನೆ ಮಾಡುವಾಗ ಆ ಅದನ್ನು ಕಲ್ಲನ್ನು ಕೊರೀಬೇಕಾದ್ರೆ ಆ ಬಂಡೆಯನ್ನು ಕೊರೀಬೇಕಾದರೆ ಈ ಕಬ್ಬಿಣದ ಚೈನೆಲ್ಲ ಬೇಕಲ್ಲವಾ ಆ ಚೈನೆಲ್ಲ ಮಾಡಿಕೊಟ್ಟಿದ್ದು ನನ್ನ ಅಜ್ಜನ ಅಜ್ಜನಂತೆ ನಾವು ವಿಶ್ವಕರ್ಮ ಕುಲದವರು ಆಚಾರಿಗಳು ಕಬ್ಬಿಣದ ಕೆಲಸ ಮಾಡೋವ್ರು ಹಾಗಾಗಿ ಇದು ನನಗೆ ಹೇಳಿದಂಥ ಮಾತು ಆದರೆ ಅದು ನಮ್ಮ ನನ್ನ ಅಪ್ಪನವರೆಲ್ಲ ಹೇಳ್ತಿದ್ದರು ನನ್ನ ತಂದೆಯವರೆಲ್ಲ ಹೇಳ್ತಿದ್ದರು ನನ್ನ ನನ್ನ ನನ್ನ ತಂದೆಯ ತಂದೆ ಇಲ್ಲಿ ನನ್ನ ತಂದೆ ನನಗೆ ಅಂದರೆ ನನಗೆ ಪಿಜ್ಜಿ ನನ್ನ ಪಿಜ್ಜಿ ಅಲ್ಲಿಗೆ ಆ ಕೆಲಸ ಮಾಡಲಿಕ್ಕೆ ಆ ಲೈಟ್ಹೌಸನ್ನು ನಿರ್ಮಾಣ ಮಾಡಲಿಕ್ಕೆ ಈ ಕಬ್ಬಿಣದ ವಸ್ತುಗಳನ್ನೆಲ್ಲ ಚೂಪಾದ ವಸ್ತುಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರಂತೇಳಿ ನನಗೆ ಹೇಳಿದ್ದಾರೆ ಹಾಗಾಗಿ ಅಲ್ಲಿ ಅಲ್ಲಿಯ ವಿಶೇಷ ಏನಂತೇಳಿದರೆ ಅದು ಈ ಹಡಗುಗಳಿಗೆಲ್ಲ ಒಂದು ಸೂಚನೆ ಕೊಡುವಂಥದ್ದು ಎತ್ತರ ಎತ್ತರದ ಎತ್ತರ ಒಂದು ಕಟ್ಟಡದ ಹಾಗೆ ಕಟ್ಟಿ ಅದರ ಒಳಗಡೆ ಸಹ ಹೋಗಲಿಕ್ಕಾಗ್ತದೆ ನಾನು ಕೂಡ ಹೋಗಿದ್ದೀನಿ ರೌಂಡ್ ರೌಂಡ್ ರೌಂಡ್ ತಿರ್ಗಿಕೊಂಡು ತಿರುಗಿಕೊಂಡು ಹೋಗಲಿಕ್ಕೆ ಅದಕ್ಕೆ ಟೈಮಿಂಗ್ಸ್ ಬಂದುಬಿಟ್ಟು ಸಂಜೆ ಮೂರೂವರೆಯಿಂದ ಒಂದು ಆರು ಆರೂವರೆವರೆಗೆ ಟೈಮಿಂಗ್ಸಿದೆ ಬೆಳಿಗ್ಗೆ ಎಲ್ಲ ಹೋಗಲಿಕ್ಕೆ ಬಿಡೋದಿಲ್ಲ ಸಂಜೆ ಒಂದು ಎರಡು ಗಂಟೆ ಆಲ್ಮೋಸ್ಟ್ ಎರಡು ಮಧ್ಯಾಹ್ನ ಎರಡು ಗಂಟೆಯಿಂದಲೇ ಸ್ಟಾರ್ಟಾಗ್ತದೆ ಎರಡು ಗಂಟೆಯಿಂದ ಒಂದು ಆರು ಗಂಟೆ ವರ್ಗಡೆ ಓಪನ್ ಇರ್ತದೆ ಅದಕ್ಕೆ ಎಂಟ್ರೆನ್ಸ್ ಹೋಗಲಿಕ್ಕೆ ಒಂದು ಹತ್ತು ರೂಪಾಯಿ ಟಿಕೆಟ್ ಕೂಡ ಇಟ್ಟಿದ್ದಾರೆ ಹ್ಞೂ ಹೋಗಿ ಬರ್ಬೌದು ಇನ್ನೊಂದು ವಿಚಾರ ಅಂತೇಳಿದರೆ ಈ ಮಲ್ಪೆ ಬೀಚ ಮಲ್ಪೆ ಬೀಚ್ ಕೂಡ ಒಂದು ಟೂರಿಸಮ್ ಪ್ಲೇಸಾಗಿದೆ ಮಲ್ಪೆ ಬೀಚ್ಗೆ ಅಲ್ಲಿ ಉಡುಪಿಗೆ ಯಾರೆಲ್ಲ ಕೃಷ್ಣ ಮಠಕ್ಕೆ ಬರ್ತಾರೋ ಅವರೆಲ್ಲ ಹೇಗೆ ಕೃಷ್ಣ ಮಠವನ್ನು ಒಮ್ಮೆಯಾದರು ಬಂದಿದ್ದಕ್ಕೆ ವಿಸಿಟ್ ಮಾಡ್ತಾರೋ ಹಾಗೇ ಬಂದವರು ಮಲ್ಪೆ ಬೀಚಿಗೆ ಸಹ ಬಂದು ವಿಸಿಟ್ ಮಾಡಿ ಹೋಗ್ತಾರೆ ಏಕಂದ್ರೆ ಮಲ್ಪೆ ಬೀಚ್ ಅಂತೇಳಿದರೆ ಅಷ್ಟು ದೊಡ್ಡ ಟೂರಿಸಮ್ ಪ್ಲೇಸಾಗಿ ಬಿಟ್ಟಿದೆ ವ ಪ್ರತಿ ಮಳೆಗಾಲದಲ್ಲಿ ಸ್ವಲ್ಪ ಡೌನ್ ಇರ್ತದೆ ಬಿಟ್ಟರೆ ಮತ್ತೆ ಎಲ್ಲ ಸೀಸನಲ್ಲೂ ಸಹ ರಶ್ಶೋ ರಶ್ಶು ಜನ ಇರ್ತಾರೆ ಅಲ್ಲಿ ಇನ್ನೊಂದು ವಿಶೇಷ ಅಂತೇಳಿದರೆ ಅಲ್ಲಿಂದ ಒಂದು ಸಾಧಾರಣ ಒಂದು ಒಂದು ಕಿಲೋಮೀಟ್ರಷ್ಟು ದೂರದಲ್ಲಿ ಸಮುದ್ರದ ಮಧ್ಯೆ ಒಂದು ಸೈಂಟ್ ಮೇರಿಸ್ ಹೇಳುವಂಥ ಒಂದು ಐಲ್ಯಾಂಡ್ ಇದೆ ಅಲ್ಲಿಯ ವಿಶೇಷ ಬಂದ್ಬಿಟ್ಟು ಏನಂತೇಳಿದರೆ ಅದೊಂದು ದೊಡ್ಡ ಬೆಟ್ಟ ಗುಡ್ಡ ಅಲ್ಲಿ ಎಲ್ಲ ಫ್ಯಾಮಿಲಿ ಹೋಗ್ಬೋದು ಈ ದೋಣಿಯಲ್ಲಿ ಬಿಡ್ತಾರೆ ಅದಕ್ಕೆ ನೂರೈವತ್ತು ರೂಪಾಯಿ ಪರ್ ಹೆಡ್ ಟಿಕೆಟ್ ಇದೆ ಫ ಸ್ಪೀಡ್ ಬೋಟಲ್ಲಿ ಕುತ್ಕೊಳ್ಸಿ ಒಂದು ಅದರಲ್ಲೊಂದು ಇಪ್ಪತ್ತು ಜನ ಆದ ಮೇಲೆ ಇಪ್ಪತ್ತು ಜನ ಆದರೆ ಆ ಬೋಟಲ್ಲಿ ಆ ಬೋಟಲ್ಲಿ ಸಿಟ್ಟಿಂಗು ಒಂದು ಇಪ್ಪತ್ತು ಜನ ಆದರೆ ಒಂದು ಟ್ರಿಪ್ಪನ್ನು ಕರ್ಕೊಂಡೋಗಿ ಬಿಡ್ತಾರೆ ಅದು ಕೂಡ ಅಷ್ಟೇ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಟೈಮಿಂಗ್ಸ್ ಇರ್ತದೆ ಬೆಳಿಗ್ಗೆ ಬಿಟ್ಟವ್ರು ಬೆಳಿಗ್ಗೆ ಬಿಟ್ಟರೆ ಲಾಸ್ಟು ಲಾಸ್ಟು ಸಂಜೆ ಕರ್ಕೊಂಬರೋವಾಗ ಒಮ್ಮೆ ಎಲ್ಲ ಸಹ ಅಲ್ಲಿಯದ್ದು ಗಾರ್ಡ್ ಇರ್ತಾರೆ ಗಾರ್ಡ್ ಬಂದು ವಿಗಿ ವಿಸಿಲ್ ಊದಿ ಎಲ್ಲರನ್ನು ಸಹ ಕರೀತಾರೆ ಕರೆದು ಹೇಳ್ತಾರೆ ಇದು ಲಾಸ್ಟು ಬೋಟು ಯಾರಾದರು ಇದ್ದರೆ ಬನ್ನಿ ಅಂತೇಳಿ ಸೊ ಅವಾಗ ನಾವು ಬರಬೇಕಾಗ್ತದೆ ಅಲ್ಲಿ ಇನ್ನೊಂದು ಇದು ನನ್ನ ಕಣ್ಣಾರೆ ನೋಡಲಿಲ್ಲ ಅಲ್ಲಿಯಂತೆ ಒಂದು ದೊಡ್ಡ ಕೋಣ ಇದೆ ಅಂತೆ ಕಾಡು ಕೋಣ ಅದು ಎರಡು ಇತ್ತಂತೆ ಒಂದು ಸತ್ತಿದಂತ ಹೇಳ್ತಾರೆ ಮತ್ತು ಇನ್ನು ಕೆಲವರು ತುಂಬ ಜನ ಟೂರಿಸ್ಟ್ಗಳು ಹೋದವರು ನೋಡಿದ್ದಾರೆ ಅದಕ್ಕೆ ಸಾಕ್ಷಿಗಳು ಕೂಡ ಉಂಟು ಅಲ್ಲಿ ದೊಡ್ಡದೊಂದು ಕೋಣ ಉಂಟು ಅದು ಓಡ್ಸ್ಕಂಡು ಬರೋದಂತೆ ಅಷ್ಟು ದೊಡ್ಡದು ಅದೊಂದು ದ್ವೀಪ ಸೊ ಇದು ಇಲ್ಲಿರುವಂಥ ಪ್ರದೇಶಗಳು